ಮನುಷ್ಯನಿಗೆ ಆರೋಗ್ಯ ಎನ್ನುವುದು ಭಾಳ ಮುಖ್ಯ ಆಗ್ತದೆ ಈ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಮನುಷ್ಯನ ಸ್ಥಿತಿ ಚಿಂತಾಜನಕವಾಗುತ್ತದೆ ಹಾಗಾಗಿ ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಒಂದು ವೇಳೆ ಆರೋಗ್ಯದಲ್ಲಿ ಏರುಪೇರಾಯಿತು ಅಂತಾದರೆ ಸಮರ್ಥ ವೈದ್ಯರಲ್ಲಿ ಅದನ್ನು ತೋರಿಸಬೇಕಾಗ್ತದೆ ಸಂದರ್ಭದಲ್ಲಿ ವೈದ್ಯರಲ್ಲಿಗೆ ಹೋಗುವುದಕ್ಕೆ ಹಳ್ಳಿಗಳಿಂದ ಅಂಬುಲೆನ್ಸ್ಗಳು ಅಥವಾ ಸಂಪರ್ಕ ವಾಹನಗಳ ಸೌಲಭ್ಯ ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ ಕೆಲವು ಕಡೆಗೆ ತುಂಬ ಇಂಟೀರಿಯರ್ ಆದಂತಹ ಹಳ್ಳಿಗಳಲ್ಲಿ ಈ ಅಂಬುಲೆನ್ಸ್ ಸಂಪರ್ಕ ಇರೋದಿಲ್ಲ ಈ ಅಂಬುಲೆನ್ಸ್ ಸರ್ಕಾರದ ಸಂಪರ್ಕ ಇಲ್ಲ ಅಂತಾದರೆ ಈ ಮೆಡಿಕಲ್ ಎಮರ್ಜೆನ್ಸಿ ಅನ್ನುವುದು ಭಾಳ ಕಷ್ಟ ಆಗೋಗ್ತದೆ ಸರಿಯಾದ ಸಮಯದಲ್ಲಿ ಡಾಕ್ಟ್ರ ವೈದ್ಯರ ಅಗತ್ಯ ಇರ್ತದೆ ರೋಗಿಗೆ ತಡವಾಯಿತು ಅಂತಾದರೆ ಆತನ ದೇಹದ ಮೇಲೋ ಅಥವಾ ಪ್ರಾಣಕ್ಕೋ ಸಂಚಕಾರ ಒದಗಬಹುದು ಸೊ ಹಾಗಾಗಿ ಅಂಬುಲೆನ್ಸಿನ ವ್ಯವಸ್ಥೆ ಎಲ್ಲರಿಗೂ ಬೇಕಾಗ್ತದೆ ಈ ನಮ್ಮ ಹಳ್ಳಿಯಲ್ಲಿ ಅಂಬುಲೆನ್ಸಿನ ವ್ಯವಸ್ಥೆ ಸರಿಯಿಲ್ಲ ಅದನ್ನ ಈ ಅಂಬುಲೆನ್ಸ್ ವ್ಯವಸ್ಥೆಯನ್ನು ಸರಿ ಮಾಡ್ಕೋಬೇಕು ಅಂತ ಸರ್ಕಾರದ ಕರ್ತವ್ಯ ಆಗಿರ್ತದೆ